ನಮ್ಮ ಗ್ರಾಮ ಜಿಲ್ಲೆ ಅಥವಾ ನಗರದಲ್ಲಿ ಯುವ ಜನತೆ ಬಹಳಷ್ಟು ವಿಧವಾದ ನೃತ್ಯಗಳಿವೆ ಫೋಕ್ ಆಗ್ಬೋದು ಆಮೇಲೆ ವೆಸ್ಟರ್ನ್ ಆಗ್ಬೋದು ಭರತನಾಟ್ಯಂ ಈ ಥರ ವಿಧವಿಧದಂಥ ನೃತ್ಯಗಳನ್ನ ಕಲಿತು ಅವ್ರಿಗೆ ಅವಕಾಶ ಸಿಕ್ಕಿದ ಕಡೆ ಅವರು ಭಾಗವಹಿಸ್ತಾರೆ